ನನಗೆ ತುಂಬ ಇಷ್ಟ ಆಗುವ ಅಡಿಗೆ ಅಂದರೆ ನನಗೆ ಬಾತ್ ಅಂದರೆ ಇಷ್ಟ ಅದು ನಮ್ಮಮ್ಮ ಮಾಡೋ ಬಾತ್ ಅಂದರೆ ನನಗೆ ತುಂಬ ಇಷ್ಟ ಅದು ನನಗೆ ಫ್ಲೇವರು ತುಂಬಾ ಇಷ್ಟ ಅದು ಟೇಸ್ಟಿಯಾಗಿರುತ್ತೆ ಬಾತು ಏನು ಚೆನ್ನಾಗಿರುತ್ತೆ ಮಾತ್ರ ನಂಗೆ ಬಾತ್ ಅಂದರೆ ತುಂಬ ಇಷ್ಟ ಆಮೇಲೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ನನಗೆ ಬಿರಿಯಾನಿ ಅದು ಹನುಮಂತು ಪಲಾವ್ ಅಂತ ಹೋಟೆಲಿದೆಯಲ್ಲ ಅಲ್ಲೆಲ್ಲ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ಹಾಂ ತಿನ ತೊಗೊತೀನಿ ಬಟ್ ಚೆನ್ನಾಗಿರುತ್ತೆ ಮಾತ್ರ ಹೊಟ್ಟೆ ತುಂಬ ಊಟ ಸಿಗುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಆ ಓಟೆಲಲ್ಲಿ ಸೊ ನಂಗೆ ಬಾತ್ ಅಂದರೆ ನಮ್ಮಮ್ಮ ಮಾಡಿದ ಬಾತ್ ಇಷ್ಟ ನನಗೆ ಆಮೇಲೆ ಇಡ್ಲಿ ಸಾಂಬರ್ ಆಮೇಲೆ ಕೇಸರಿಬಾತ್ ಈ ಥರದೆಲ್ಲ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ಕೇಸರಿಬಾತ್ ಉಪ್ಪಿಟ್ಟು ಇದೆಲ್ಲ ನನಗೆ ತುಂಬಾ ಇಷ್ಟ ಆಮೇಲೆ ಉಪ್ಪಿಟ್ ಏನೆಂದ್ರೆ ತರಕಾರಿಯೆಲ್ಲ ಹಾಕ್ ಚೆನ್ನಾಗಿ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಫುಲ್ಲು ಗಟ್ಟಿಯಾಗೆಲ್ಲ ಮಾಡಬಾರ್ದು ತೆಳ್ಳಗೆ ಎಲ್ಲ ಚೆನ್ನಾಗಿ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಖುಷಿಯಾಗುತ್ತೆ ಇನ್ನು ಅದಕ್ಕೆ ಆಮೇಲೆ ಕಾಲೇಜ್ಗೋಗೋ ಟೈಮಲ್ಲಿ ಅರ್ಜೆಂಟಿಗೆ ಆಮೇಲೆ ಕೆಲ್ಸಕ್ಕೋಗೋ ಟೈಮಲ್ಲಿ ಅರ್ಜೆಂಟಿಗೆ ನಮ್ಮಮ್ಮ ಬಾತು ಬಾತ್ ಮಾಡೋದು ತುಂಬ ಈಸಿ ಬಟ್ ನನ್ಗದೆ ಇಷ್ಟ ನಮ್ಮಮ್ಮ ಮಾಡ್ಬಿಟ್ಟೋಗೊ ಬಾತ್ ಅಂದರೆ ತುಂಬ ಇಷ್ಟ ನನಗೆ ಚೆನ್ನಾಗಿ ಮಾಡಿಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹಾಗೆ ನಮ್ಮಕ್ಕ ಮನೆಗೋದಾಗ ನಾನು ಬಿರಿಯಾನಿ ಇಷ್ಟಪಡ್ತೀನಿ ಬಿರಿಯಾನಿಯಲ್ಲಿ ನನಗೆ ಚಿಕನ್ ಬಿರಿಯಾನಿ ಇಷ್ಟ ತುಂಬಾ ಇಷ್ಟ ಆಗುತ್ತೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿ ಬಿರಿಯಾನಿ ಕಬಾಬ್ ಮಾಡಿ ಚಿಕನ್ ಕಬಾಬ್ ಮಾಡಿ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಚಿಕನ್ ಕಬಾಬು ಚಿಕನ್ ಬಿರಿಯಾನಿ ಫಿಶ್ಶು ಈ ಥರಯೆಲ್ಲ ನನಗೆ ತುಂಬಾ ಇಷ್ಟ ತುಂಬ ಇಷ್ಟ ಆಗುತ್ತೆ ಸೊ ಏನೆಂದ್ರೆ ನಮ್ಮ ಆದ್ರೆ ಬಿರಿಯಾನಿಗಿಂತ ಬಾತ್ ಅಂದರೆ ನನಗೆ ತುಂಬ ಇಷ್ಟ ಆಮೇಲೆ ಮೊಸರನ್ನ ಇಷ್ಟ ಪುಳಿಯೋಗರೆ ಎಲ್ಲ ನಮಗೆ ಎಲ್ಲ ಅಂದರೆ ಎಲ್ಲ ಏನು ಇಷ್ಟ ಇಲ್ಲ ಈ ಚಿತ್ರನ್ನ ಎಲ್ಲ ಇಷ್ಟ ಇಲ್ಲ ಬಟ್ ಬಾತ್ ಬಾತು ಬಿರಿಯಾನಿ ಇವೆಲ್ಲ ಇಷ್ಟ ಆಗುತ್ತೆ ಆಮೇಲೆ ನಮ್ಮಕ್ಕ ಮಾಡೋ ಬಾತ್ ಇಷ್ಟ ಬಿರಿಯಾನಿ ಇಷ್ಟ ನನಗೆ ನಮ್ಮಮ್ಮ ಮಾಡೋ ಬಾತ್ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಎರಡಕ್ಕು ಮೊಸರು ಬಜ್ಜಿ ಇರಬೇಕು ನನಗೆ ಬಾತ್ ತಿನ್ನಬೇಕಾದ್ರೆ ಬಿರಿಯಾನಿ ತಿನ್ನಬೇಕಾದ್ರೆ ಕಬಾಬ್ ಇರಬೇಕು ಫಿಶ್ ಇರಬೇಕು ಈ ಥರ ಏನಾದ್ರು ಇರಬೇಕು ನನಗೆ ತಿನ್ನಬೇಕು ಅಂದರೆ ಅದೆಲ್ಲ ಇದ್ದರೆ ಮಾತ್ರ ನಾನು ತಿನ್ನೋದು ನನಗೆ ತುಂಬ ಇಷ್ಟ ಅಂದರೆ ಬಿರಿಯಾನಿ ಬಾತ್ ಎರಡನ್ನೆ ಇಷ್ಟಪಡೋದು ನಾನು ತುಂಬಾ ಹಾಗಾಗಿ ನಮ್ಮನೆಯಲ್ಲು ಕೂಡ ಯಾವಾಗ್ಲೂ ಬಾತ್ ಬಿರಿಯಾನಿ ಎರಡೇ ಮಾಡೋದು ಬಾತ್ ಬಿರಿಯಾನಿ ಅದ್ರ ಜೊತೆಗೆ ಮೊಸರು ಬಜ್ಜಿಯಂತು ಮಿಸ್ ಮಾಡಲ್ಲ ನಾ ನನಗೆ ಮೊಸರು ಬಜ್ಜಿ ಇರಲೇಬೇಕು ನನಗೆ ಸೊ ಅವರು ಮೊಸರು ಬಜ್ಜಿಯಂತು ಮಿಸ್ ಮಾಡಲ್ಲ ಯಾವಾಗ್ಲು ಮಾಡಿರ್ತಾರೆ ಮೊಸರು ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾತಲ್ಲಿ ಮೊಸರು ಬಜ್ಜಿ ಬಾತಿಗೆ ಮೊಸರು ಬಜ್ಜಿ ಬಿರಿಯಾನಿಗು ಮೊಸರು ಬಜ್ಜಿ ಬಿರಿಯಾನಿ ನಮ್ಮನೆಯಲ್ಲಿ ನಮ್ಮಕ್ಕ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದು ಯಾವ ಥರ ಮಾಡ್ತಾರೆ ಅನ್ನೋದೆ ಗೊತ್ತಾಗಲ್ಲ ಅಷ್ಟು ಬೇಗ ಮಾಡ್ತಾರೆ ಬಟ್ ಅದು ಎಷ್ಟು ಘಮ ಘಮ ಅಂತಿರುತ್ತೆ ಬಟ್ ಚೆನ್ನಾಗಿರುತ್ತೆ ಮಾತ್ರ ತುಂಬಾ ಖುಷಿಯಾಗುತ್ತೆ ಅದು ತಿನ್ನಬೇಕಾದ್ರೆ ನನಗೆ ತಿನ್ನೋದಾ ಬೇಡವಾ ಅನ್ನೋ ಥರ ಫೀಲಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಎರಡೆರಡು ಸರಿ ಹಾಕಿಸ್ಕೊಂಡೆಲ್ಲ ತಿಂತೀನಿ ನಾನು ನಮ್ಮಕ್ಕೋರಿಗೆ ಹೇಳ್ತಿನಿ ತುಂಬಾ ಖುಷಿಯಾಯಿತು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದೆ ಅಂತೆಲ್ಲ ಅವ್ರ ಮನೆಗೋದಾಗ ಮಾಡಿಕೊಟ್ಟಾಗ ಆಮೇಲೆ ನಮ್ಮಕ್ಕ ಇನ್ನೊಂದು ಇದು ಜಾಮೂನ್ ಮಾಡ್ತಾರೆ ಜಾಮೂನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸ್ವೀಟ್ಗಳಲ್ಲಿ ಜಾಮೂನು ನಾನು ಹೋದಾಗೆಲ್ಲ ಅವ್ರ ಮನೆಯಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಜಾಮೂನ್ ಅಂದರೆ ನನಗೆ ತುಂಬ ಇಷ್ಟ ತುಂಬ ಫೆವ್ರೇಟ್ ವ್ಯ ತುಂಬ ಇಷ್ಟ ನನಗೆ ಜಾ ಏನಂದ್ರೆ ಏನಂದ್ರೆ ಬಾತ್ ಬಿರಿಯಾನಿ ಬಾತು ಮೊಸರು ಬಜ್ಜಿ ಇರಬೇಕು ಅದೆರಡಕ್ಕೆ ಆಮೇಲೆ ಜಾಮೂನ್ ಜಾಮೂನ್ ಅಂದರೆ ನನಗೆ ತುಂಬ ಇಷ್ಟ ಮತ್ತೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಬಿರಿಯಾನಿ ಜಾಮೂನು ಶಾವಿಗೆ ಪಾಯಸ ಬಾತು ಇದೆಲ್ಲ ಈ ನಾಲ್ಕು ನನಗೆ ತುಂಬ ಫೆವ್ರೇಟ್ ಅಂದರೆ ಫೆವ್ರೇಟ್ ನನಗೆ ನನಗೆ ತುಂಬ ಇಷ್ಟ ಆಗೋದಂದರೆ ನಮ್ಮಕ್ಕ ಮಾಡೋ ಪಾಯಸ ಜಾಮೂನ್ ಬಿರಿಯಾನಿ ಬಾತು ನಮ್ಮಮ್ಮ ಮಾಡೋದು ಆ ಮೊಸರು ಬಜ್ಜಿ ಇದೆಲ್ಲ ಮಾಡಿಕೊಳ್ಳೋದಂದ್ರೆ ತುಂಬಾ ಖುಷಿಯಾಗುತ್ತೆ ನನಗೆ ಬಿರಿಯಾನಿ ಅಂದರೆ ನನಗೆ ಎರಡೆರಡು ಸಲ ಎಲ್ಲ ಹಾಕಸ್ಕೊಂಡ್ ತಿಂತೀನಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಮಾಡೋದು ನನ್ಗೆ ಇಷ್ಟ ಆಗೋ ಥರ ಮಾಡ್ತಾರೆ ಜಸ್ಟ್ ನನಗೆ ಟೇಸ್ಟು ಹೇಗಿರಬೇಕು ಜಾಸ್ತಿ ಮೀಡಿಯಮ್ಮಾಗಿರಬೇಕು ಮಸಾಲೆ ಎಲ್ಲ ಅದೇ ಥರ ಮಾಡಿಕೊಡ್ತಾರೆ ನನಗೆ ಜಾಸ್ತಿ ಓವರಾಗಿ ಮಸಾಲೆ ಎಲ್ಲ ಹಾಕಿ ಮಾಡೋದೆಲ್ಲ ಇಷ್ಟ ಆಗಲ್ಲ ನನಗೆ ಕಮ್ಮಿ ಮಸಾಲೆ ಹಾಕಿ ನೀಟಾಗಿ ಚೆನ್ನಾಗಿ ಮಾಡಬೇಕು ನನಗೆ ಅಡಿಗೆ ಅಂದರೆ ನನಗೆ ಜಾಸ್ತಿ ಮಸಾಲೆ ಎಲ್ಲ ಇಷ್ಟ ಆಗಲ್ಲ ಸಾಲ್ಟ್ ಅದು ಇದು ಎಲ್ಲ ಇಷ್ಟ ಆಗಲ್ಲ ತುಂಬ ಚೆನ್ನಾಗಿರ್ಬೇಕು ಇಷ್ಟ ಆಗಬೇಕು ಆ ಥರ ಮಾಡ್ತಾರೆ ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಅದು ನನಗೆ ಆಮೇಲೆ ಇನ್ನೊಂದು ಇದ್ರ ಇದ್ರ ಬಗ್ಗೆ ಯಾವುದು ಜಾಮೂನ್ ಬಗ್ಗೆ ಹೇಳ್ಬೇಕು ಅಂದರೆ ಜಾಮೂನಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಜಾಮೂನ್ ಅಂದರೆ ತುಂಬಾ ಇಷ್ಟ ನನಗೆ ಸ್ವೀಟಂದರೆ ಆಮೇಲೆ ಈಗ ನಮ್ಮನೆಯಲ್ಲಿ ಮೂರು ಮೂರು ದಿನ ಮೂರು ದಿನ ಮೂರು ದಿನ ಬಿಟ್ಟು ಬಿಟ್ಟು ಮಾಡ್ತಾನೆ ಇರ್ತಾರೆ ನಂಗೆ ಜಾಮೂನ್ ಅಂದರೆ ತುಂಬ ಇಷ್ಟ ಅಂತ ಪಾಯಸ ಅಂದರೆ ಹಬ್ಬ ಅಂದರೆ ಸಾಟರ್ಡೇ ಎಲ್ಲ ಬಂದರೆ ಆವಾಗ ಮಾಡ್ತಿರ್ತಾರೆ ಆ ಸಾಟರ್ಡೇಯೆಲ್ಲ ಜಾಮೂನ್ ಎಲ್ಲ ತುಂಬ ಇಷ್ಟ ಶಾವಿಗೆ ಉಪ್ಪಿಟ್ಟು ಎಲ್ಲ ಇಷ್ಟ ಆಗುತ್ತೆ ಬಾತು ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ನನಗೆ ಬಾತು ಬಾತ್ ಹೇಳ್ಬೇಕ್ ಬಾತ್ ಬಗ್ಗೆ ಹೇಳ್ಬೇಕು ಅಂದರೆ ಅದು ಬಾತು ಹೊಟ್ಟೆ ತುಂಬಿಸುತ್ತೆ ಈ ಪುಳಿಯೋಗರೆ ಚಿತ್ರಾನ್ನ ಇದಕ್ಕಿಂತ ಬಾತು ಹೊಟ್ಟೆ ತುಂಬಿಸುತ್ತೆ ಚೆನ್ನಾಗಿರುತ್ತೆ ನನ್ಗೆ ತುಂಬಾ ಇಷ್ಟ ಈ ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಕೇಸರಿಬಾತ್ ಅಂದರೆ ತುಂಬ ಇಷ್ಟ ನನಗೆ ಬಿರಿಯಾನಿ ಅಂದರೆ ಬಿರಿಯಾನಿ ಬಗ್ಗೆ ಹೇಳಬೇಕು ಅಂದರೆ ಅದರಲ್ಲಿ ನನಗೆ ಚೆನ್ನಾಗಿರ್ಬೇಕು ಬಿರಿಯಾನಿ ಬಟ್ ಟೇಸ್ಟಿಯಾಗಿರ್ಬೇಕು ಹನುಮಂತು ಪಲಾವ್ ಅಂತಿದೆ ಮೈಸೂರಲ್ಲಿ ಅದನ್ನ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ನನ್ನ ಫ್ರೆಂಡಿಗು ಹೇಳಿದ್ದೆ ನಾನು ಹನುಮಂತು ಪಲಾವ್ ಅಂದರೆ ನೋಡು ಅಲ್ಲಿ ಚೆನ್ನಾಗಿದೆ ಮೈಸೂರಲ್ಲಿ ಅಂತ ಆಮೇಲೆ ನಮ್ಮ ಫ್ರೆಂಡಿಗು ಅಷ್ಟೆ ನಮ್ಮಮ್ಮ ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ ನಮ್ಮಕ್ಕ ಮಾಡೋದು ನಮ್ಮಕ್ಕ ನಮ್ಮಮ್ಮ ಇಬ್ಬರು ಬಿರಿಯಾನಿ ಮಾಡ್ತಾರೆ ಅದರಲ್ಲಿ ನಮ್ಮಕ್ಕ ಮಾಡೋದು ಇನ್ನು ಚೆನ್ನಾಗಿರುತ್ತೆ ಸೊ ಅದನ್ನ ಇಷ್ಟಪಡ್ತಾರೆ ಅದನ್ನು ನಮ್ಮಕ್ಕ ಬಿರಿಯಾನಿ ಮಾಡೇ ಮಾಡ್ತಾಳೆ ಅದು ನನ್ನ ಫ್ರೆಂಡ್ಸು ಇಷ್ಟಪಡ್ತಾರೆ ನನ್ನ ಫ್ರೆಂಡ್ಸು ಹೇಳಿದಾರೆ ನಾನು ಮನೆಗೆ ಬರ್ತೀನಿ ಒಂದು ದಿನ ಬಿರಿಯಾನಿ ಮಾಡಿಸ್ಕೊಡ್ತೀಯಾ ನನಗೆ ನನಗೆ ನಿಮ್ಮಕ್ಕ ಮಾಡೋ ಬಿರಿಯಾನಿ ಅಂದರೆ ಇಷ್ಟ ಒಂದು ದಿನ ಕರ್ದ್ಬಿಟ್ಟು ಮಾಡು ಅಂತ ಆಮೇಲೆ ಜಾಮೂನ್ ಮಾಡೋಕೆ ಹೇಳಿದಾರೆ ಜಾಮೂನ್ ಕೂಡ ಮಾಡಿ ಮಾಡೋಕೆ ಹೇಳ್ತೀನಿ ನಮ್ಮಕ್ಕನಿಗೆ ಆಮೇಲೆ ಫ್ರೆಂಡ್ಸು ನಿಮ್ಮಮ್ಮ ಮಾಡೋ ಬಾತ್ ಇಷ್ಟ ಅಂತ ಬಾತು ಕ್ಲಾಸಿಗೇನಾರು ತೊಗೊಂಡೋದರೆ ನಮ್ಮಮ್ಮ ತುಂಬ ಇಷ್ಟಪಡ್ತಾರೆ ಚೆನ್ನಾಗಿರತ್ತೆ ಬಾತ್ ಅಂದರೆ ತುಂಬ ಇಷ್ಟ ಬಾ ನನಗೂ ಇಷ್ಟ ನನ್ನ ಫ್ರೆಂಡ್ಸಿಗು ಇಷ್ಟ ನಾನು ಹೇಳ್ತಿನ್ ಅವ್ರಿಗೆ ಇಲ್ಲಿಲ್ಲಿ ಯಾರಿಗೆ ಬಾತ್ ಇಷ್ಟ ಬಿರಿಯಾನಿ ಇಷ್ಟ ಇದೆಲ್ಲ ನಮ್ಮನೆಯಲ್ಲಿ ಮಾಡಿದ್ರೆ ನಾನೇ ತೊಗೊಂಡೋಗಿ ಕೊಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ತುಂಬಾ ಇಷ್ಟ ನಾನು ಮಾಡೋ ನಾನು ನನಗಿಷ್ಟವಾದ ಬಿರಿಯಾನಿ ಬಾತ್ ಇವೆಲ್ಲ ಇಷ್ಟಪಡ್ತಾರೆ ಬೇರೆಯವರು ತುಂಬಾ ಖುಷಿಯಾಗುತ್ತೆ ನಂಗೆ ಈ ಬಿರಿಯಾನಿ ಬಾತ್ ಅಂದರೆ ತುಂಬಾ ಇಷ್ಟ ಬಿರಿಯಾನಿಗೆ ಮೊಸರು ಬಜ್ಜಿ ಇರಬೇಕು ಪೀಸ್ ಜೊತೆ ಚೆನ್ನಾಗಿರ್ಬೇಕು ಅದೆಲ್ಲ ಖುಷಿಯಾಗುತ್ತೆ ತುಂಬ